ಸಂತೋಷ ಯಾವುದರಿಂದ ಆಗುತ್ತಂತಂದರೆ ನಾವು ಬಾಲ್ಯದಲ್ಲಿ ಜೊತೆಗೆ ಫ್ರೆಂಡ್ಸ್ ಜೊತೆಗೆ ಆಟ ಆಡ್ಕೊಂಡು ಕಬಡ್ಡಿಯಾಗಲಿ ಖೊ ಖೋ ಆಗಲಿ ಅದು ಒಂಥರ ಏನೋ ಒಂದು ಇದು ಇಷ್ಟ ಆಡೋಕ್ಕಾಗ್ಲಿ ನೋಡೋಕ್ಕಾಗ್ಲಿ ಆತ್ಲಾಗೆ ಆ ಲೈಫು ಭಾಳ ಚೆನ್ನಾಗಿರುತ್ತೆ ಮತ್ತು ಅದು ಬಿಟ್ಟರೆ ಇನ್ನೊಂದು ಮನೆಗೆ ನಮ್ಮ ಅಪ್ಪ ಅಪ್ಪ ಅಮ್ಮೋರು ಅವ್ರದ್ದು ನೋಡ್ಕಂಡು ಸಂತೋಷ ಆಗುತ್ತೆ ಇವಾಗ ಎಲ್ಲರೂ ಇವಾಗ ಒಂದೇ ಫ್ಯಾಮಿಲಿ ಪೂರ ಒಂದು ಜೊತೆಗೇ ಕುತ್ಕಂಡು ಊಟ ಮಾಡಿ ಎಂಥಾದ್ರು ಮಾತಾಡ್ಕಂಡು ಚೆನ್ನಾಗಿ ಇದು ಮಾಡಿದರೆ ಅದೊಂದು ಭಾಳ ಚೆನ್ನಾಗಿ ಸಂತ್ ಇದ್ದಾಗ ಸಂತೋಷ ಆಗ್ತದೆ ಮತ್ತು ಇನ್ನೊಂದು ಫ್ರೆಂಡ್ಸ್ ಜೊತೆಗೆ ಹೊರ್ಗಡೆ ಎಲ್ಲಿ ಸುಮ್ಮನೆ ಹಿಂಗ್ ಸುತ್ತಮುತ್ತ ಹಳ್ಳಿ ಬೈಕಲ್ಲಾಗಲಿ ಆಟೋದಲ್ಲಾಗಲಿ ಹೊರ್ಗಡೆ ಹುಡುಗ್ರ ಜೊತೆಗೆ ಹೋದರೆ ನ ಅದೊಂದು ಭಾಳ ಇಷ್ಟ ಆಗುತ್ತೆ ಮತ್ತು ಹೊರ್ಗಡೆ ಈಗ ಫಿಲಮ್ಗಳು ನಮಗೆ ನೆಚ್ಚಿನ ನಟ ಅಂದರೆ ದರ್ಶನ್ ದರ್ಶ್ ಅವ್ರ ಫಿಲಮ್ಗಳಂದ್ರೆ ಭಾಳ ಇಷ್ಟ ನೋಡೋಕ್ಕಾಗಲಿ ಅಂದರೆ ಅವರಿಗೆ ಏನೋ ಅವ್ರ ಫಿಲಮ್ ಬರತ್ತೆ ಅಂದರೆ ನಾವು ಬೆಳಗಿನ ಜಾವ ಎರಡು ಗಂಟಿಗಾ ಮೂರು ಗಂಟೆ ತೇಟ್ರ್ ಮುಂದೆ ಹೋಗಿ ಹೂವಿನ ಹಾರ ಹಾಕಿ ಹಾಲಿನ ಅಭಿಷೇಕ ಮಾಡಿ ಅವರಿಗೆ ಅದೇನೋ ಒಂದು ಮಾಡಿದರೆ ಟ್ರಾಶ್ ಆಗಬಾರ್ದು ಕುಡಿದಿದ್ದರೆ ಕಣ್ಣ ನೋಡೋಕ್ಕೆ ಭಾಳ ಇಷ್ಟ ಅವತ್ತು ಇನ್ನೂ ತುಂಬ ಭಾಳ ಖುಷಿಯಾಗುತ್ತೆ ಅದೇ ಆಗಲಿ ಮತ್ತು ಮೆರವಣಿಗೆಯಾಗಲಿ ಇವಾಗ ಗಣಪತಿ ಹಬ್ಬ ಫ್ರೆಂಡ್ಸ್ ಜೊತೆಗೆಲ್ಲ ಸೇರ್ಕೊಂಡು ಕುಣ್ಕೊಂಡು ಅದೊಂದು ಥರ ಪೂಜೆ ಮಾಡ್ಕೊಂಡು ಪ್ರಸಾದಗಳು ಮಾಡಿಸಿ ಇನ್ನೊಬ್ರಿಗೆ ಹಂಚ್ತೀವಿ ಅದೊಂದು ಭಾಳ ಸಂತೋಷ ಆಗುತ್ತೆ ಮತ್ತು ಏನಪ್ಪ ಅಂದರೆ ಮೆರವಣಿಗೆ ಹೋಗ್ಬೇಕಾರೆ ಸಾಂಗ್ ಹಾಕ್ಕೊಂಡು ಕುಣ್ಕೊಂಡು ಹೋಗ್ ಹೋಬಕಂದ್ರೆ ಭಾಳ ಇಷ್ಟ ಆಗುತ್ತೆ ಇನ್ನೊಂದು ಇವಾಗ ಏನೇ ಆಗಲಿ ಇವಾಗ ಫ್ಯಾಮಿಲಿ ಟೂರಿಸ್ಟಾಗಲಿ ಇವಾಗ ಫ್ಯಾಮಿಲಿ ಎಲ್ಲ ಹೊರ್ಗಡ್ ಟೂರಾಗಲಿ ಮುರ್ಡೇಶ್ವರ ಅಂತೆ ಮತ್ಯಾವ ಊರುಗಳಂತೆ ದೇವ್ಸ್ಥಾನಗಳಂತೆ ಅಲ್ಲಿವರೆಗೆ ಏನೋ ಸ ನೆಮ್ಮದಿ ನೆಮ್ಮದಿ ಸಿಗುತ್ತೆ ಸಂತೋಷ ಆಗ್ತದೆ ಆವಾಗ ಬೀಚ್ಗಳಾಗ್ಲಿ ಬೀಚ್ ಹತ್ತಿರ ಹೋದರೆ ಅದು ನೋಡಿ ಅದನ್ನ ನೋಡಿದರು ಭಾಳ ಇಷ್ಟ ಆಗುತ್ತೆ ಗೋವಾ ಆಗಲಿ ಮುರುಡೇಶ್ವರ ಆಗಲಿ ಇವೆಲ್ಲ ನೋಡಿದರೆ ಭಾಳ ಸಂತೋಷ ಆಗುತ್ತೆ ಮತ್ತು ಇದು ಝೂಗಳು ನಮ್ಮ ದುರ್ಗದಲ್ಲೇ ಆಡುಮಲ್ಲೇಶ್ವರ ಅಂತ ಕಿರು ಮೃಗಲ್ ಮೃಘಾಲಯ ಅಲ್ಲಿ ಒಳಗಡೆ ಜೋಗಿಮಟ್ಟಿ ಅಂತ ಇತ್ತು ಅಲ್ಲೇ ಜೋಗಿಮಟ್ಟಿ ಒಳಗೆ ಅಲ್ಲಿ ನೋಡಿದರೆ ಆ ನೇಚರು ಬೆಳಿಗ್ಗೆ ಆರು ಗಂಟೆಗೆ ಎದ್ದು ನೋಡಿದ್ರೆ ಭಾಳ ಸೂಪ್ಪರಾಗಿ ಇರುತ್ತೆ ಅದು ನೋಡಿ ವಾಪಸ್ ಬರೋಕ್ಕೇ ಮನ್ಸು ಬರೋಲ್ಲ ಆ ಥರ ಇಷ್ಟ ಆಗುತ್ತೆ ಮತ್ತು ಅಲ್ಲಿಗಿಂತ ಸ್ವಲ್ಪ ಕೆಳಗೆ ಬಂದರೆ ಆಡುಮಲೇಶ್ವರದಾಗೆ ಹಿಂಗೇ ಪ್ರಾಣಿಗಳು ಚಿರತೆ ಕರಡಿ ಮೊಸಳೆ ಹೆಬ್ಬಾವು ಜಿಂಕೆ ಇವೆಲ್ಲ ಇದ್ದಾವೆ ಇವು ನೋಡ್ರೆ ಒಂಥರ ಅವಾಗ ಏನೋ ಒಂಥರ ಮನ್ಸಿಗೆ ಖುಷಿ ಸ್ ನೆಮ್ಮದಿ ಸಂತೋಷ ಈ ಥರ ಆಗುತ್ತೆ ಹಾಗಾಗಿ ಇದು ಹೇಳ್ಬೇಕಂದ್ರೆ ಒಟ್ಟು ಎಲ್ಲ ರೀತಿಯಿಂದನೂ ಹೇಳ್ಬಕಂದ್ರೆ ಸಂತೋಷ ಅಂತಂದರೆ ಇದು ಈ ಥರ ಮಾಡಿದರೆ ಸಂತೋಷ ಆಗುತ್ತೆ ಹಂಗಾಗಿ ಈ ಇಲ್ಲೇ ಇದರಲ್ಲಿಂದನೇ ಸಂತೋಷ ನಮಗಾಗುತ್ತೆ